ಈಗ ಬೆಳೆಯಲ್ಲಿ ನಾಟಿ ಮಾಡುವುದು ಸುಗ್ಗಿ ಬೆಳೆ ಅಂತ ಇದೆ ಸುಗ್ಗಿ ಬೆಳೆಯನ್ನು ನಾಟಿ ಮಾಡಬಹುದು ಹಾಗೇ ಈಗ ಗದ್ದೆಗಳಲ್ಲಿ ನೀರಿನ ಅಂಶ ಇರುವುದರಿಂದ ಗೆಣಸಿನ ಗಿಡವನ್ನು ಕೂಡ ಮಾಡಬಹುದು ಹಾಗೆಯೇ ಉದ್ದಿನ ಬೀಜ ಕೂಡ ಬಿತ್ತಿ ಉದ್ದಿನ ಬೆಳೆಯನ್ನು ಕೂಡ ಈಗ ನಾಟಿ ಮಾಡಲು ಆಗ್ತದೆ ಹಾಗೆಯೇ ಹುರುಳಿ ಬೀಜ ಹುರುಳಿ ಬೀಜ ಕೂಡ ಬಿತ್ತನೆ ಮಾಡಿ ಹುರುಳಿ ಗಿಡವನ್ನು ಕೂಡ ಮಾಡಲಾಗ್ತದೆ ಹುರುಳಿ ಆದಮೇಲೆ ಅಂಗಡಿಗಳಿಗೆಲ್ಲ ಕೊಡಲು ಮಾರಬಹುದು ನಮಗೆ ಹಾಗೇ ಸೌತೆಕಾಯಿ ಬೀಜವನ್ನು ಕೂಡ ಈಗ ಹಾಕಿ ಸಸಿ ಮಾಡ್ತೇವೆ ಹಾಗೆ ಥರಥರದ ತರಕಾರಿಗಳನ್ನೆಲ್ಲ ಬೀಜ ಹಾಕಿ ಈಗ ನಾಟಿ ಮಾಡಬಹುದು ಮೆಣಸಿನ ಬೀಜವನ್ನು ಹಾಕಿ ಮೆಣಸಿನ ಗಿಡ ಮಾಡಬಹುದು ಹಾಗೆಯೆ ಬದನೆ ಗಿಡ ನೆಟ್ಟು ಬದನೆ ನಾಟಿ ಕೂಡ ಮಾಡಬಹುದು ಬದನೆ ಮೆಣಸಿನಕಾಯಿ ಹಾಗು ಬಸಲೆ ಹೀಗೆ ಥರಥರದ ತರಕಾರಿಗಳನ್ನೆಲ್ಲ ನಾಟಿ ಮಾಡಬಹುದು ಹರಿವೆ ಬಸಳೆ ಹೀಗೆ ಬದನೆ ಹೀಗೆ ಥರ ತರಕಾರಿಗಳನ್ನು ನಾಟಿ ಮಾಡಬ ನಾಟಿ ಮಾಡಬಹುದು ಹುರುಳಿ ಬೀಜ ಬಿತ್ತಿ ಹುರುಳಿ ಗಿಡ ಹಾಗೆಯೆ ಉದ್ದಿನ ಬೀಜವನ್ನು ಬಿತ್ತಿ ಬಿತ್ತಿ ಉದ್ದಿನ ಗಿಡ ಉದ್ದಿನ ಬೆಳೆಯನ್ನು ನಾಟಿ ಮಾಡಬಹುದು ಹೀಗೆ ತರಕಾರಿಗಳನ್ನು ಥರಥರದ ತರಕಾರಿಗಳನ್ನು ಈ ಸಮಯದಲ್ಲಿ ನಾಟಿ ಮಾಡಬಹುದು